ಕರ್ನಾಟಕದ ಸಂಸ್ಕೃತಿಯು ಸೊ ಮಣ್ಣಿನಿಂದ ಹಿಡ್ದು ಹೆಣ್ಣಿನವರ್ಗು ಎಷ್ಟು ತುಂಬ ಗೌರವ ಕೊಡ್ತಾರಂದರೆ ನಮ್ಮ ಕರ್ನಾಟಕದಲ್ಲಿ ಸೊ ಕನ್ನಡ ತಾಯಿ ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವ ಅಂತ ಮಾಡ್ತಾರೆ ಸೊ ಅದನ್ನು ಕನ್ನಡಾಂಬೆಗೆ ಹೋಲಿಸ್ತಾರೆ ಸೊ ಈ ತರ ಮಣ್ಣು ಮಣ್ಣು ಬಂದು ದೇವ್ರ ಸಮಾನ ಹೆಣ್ಣುಮಕ್ಳಿಗೆ ದೇವ್ರ ಸಮಾನ ಅಂತಾರೆ ಸೊ ಈ ಥರ ಕರ್ನಾಟಕದಲ್ಲಿ ಸಂಸ್ಕೃತಿ ಅನ್ನೋದು ತುಂಬಾ ಗೌರವ ಕೊಡ್ತಾರೆ ಹೆಣ್ಣುಕ್ಳಿಗಾಗಿರ್ಬೌದು ಸೊ ಅಥ್ವ ದೊಡ್ಡವರ್ಗಾಗಿರ್ಬೌದು ಯಾವಥರ ಸಂಸ್ಕೃತಿ ಇದೆ ಇನ್ನು ಅಂದರೆ ಎಲ್ಲ ತರಹದ ಮಾ ಹಳೇ ಕಾಲದಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ಸಂಸ್ಕೃತಿ ಸಂಸ್ಕಾರ ಸೊ ಇನ್ನು ಹೆಣ್ಣುಮಕ್ಳಲ್ಲಿ ಇನ್ನೂ ಗೌರವಯುತವಾಗಿ ಇನ್ನು ಇದೆ ಸೊ ಇನ್ನು ಜೀವಂತವಾಗಿದೆ ಕರ್ನಾಟಕದಲ್ಲಿ ಅದೇ ಥರ ರಾಜಕೀಯವಾಗಿ ನಾವು ಚೆಕ್ ಮಾಡೋದಾದರೆ ರಾಜಕೀಯದಲ್ಲಿ ಬಂದ್ಬಿಟ್ಟು ಯಾವುದೇ ತರಹದ ಎಲೆಕ್ಷನ್ಸ್ ಆಗಿದೆ ಚುನಾವಣೆ ಬಂದಿದೆ ಅನ್ಕೋಳಿ ಸೊ ಚುನಾವಣೆಯ ಸಮಯದಲ್ಲಿ ಯಾವ ಥರ ಅವು ಅವ್ರ ಅವರ ಒಳ್ಳೆ ಕೆಲಸ ಮಾಡಿ ಮಾತ್ರ ಒಳ ಈ ಥರಾ ನಿಮಗೆ ಮಾಡ್ತೇವೆ ಸೊ ಈ ಥರ ಒಳ್ಳೆ ಕೆಲ್ಸಗಳು ಮಾಡ್ತೇವೆ ಸೊ ಈ ತರಹದ ಒಂದು ಅವರಲ್ಲಿ ಆಸೆ ಭಾವಗಳನ್ನ ಮೂಡಿಸ್ತಾರೆ ರಾಜಕೀಯ ವ್ಯಕ್ತಿಗಳು ಬಟ್ ಅದೇ ಥರ ಅವರು ರಾಜಕೀಯದಲ್ಲಿ ವಿನ್ ಗೆದ್ದಾದಮೇಲೆ ಸೊ ಆ ಥರದವ್ರ್ ಹೇಳಿರೋ ಯಾವುದೇ ಒಂದು ಎರಡು ಕೆಲಸಗಳನ್ನು ಮಾತ್ರ ಮಾಡಿ ಮುಗಿಸ್ತಾರೆ ಸೊ ಇನ್ನು ಉಳಿದಿರೋ ಎಲ್ಲ ಯೋಜನೆಗಳನ್ನ ಅದೇ ಥರ ಈ ಮಾಡದೇನೆ ಸೊ ಅವ್ರಿಗೆ ಆಶ್ವಾಸನೆ ಏನು ಕೊಟ್ಟಿರ್ತಾರೆ ಅದೆಲ್ಲ ನಿರಾಸೆ ಮಾಡಿ ಕಳಿಸ್ತಾರೆ ಸೊ ಇದೇ ಥರ ನಮಗೆ ಸಂಸ್ಕೃತಿಯಲ್ಲಿ ಸಾಂಸ್ಕೃತಿಕದಲ್ಲಿ ಕೂಡ ಎಷ್ಟು ಗೌರವ ಕೊಡ್ತಾರೆ ಹೆಣ್ಣುಮಕ್ಳಿಗೆ ಸೋ ಈ ಥರದನ್ನೆಲ್ಲ ನಮಗೆ ಪ್ರೈಮರಿ ಸ್ಕೂಲಿಂದ ಕಲಿಸ್ಕೊಟ್ಟಿರ್ತಾರೆ ನಮ್ಮ ಶಾಲೆಗಳಲ್ಲಿ ಅಥ್ವ ಮನೆಯೇ ಮನೆ ಮಂತ್ರಾಲಯ ಮನೆಯೆ ಪಾಠ ಶಾಲೆ ಮೊದಲ ಪಾಠ ಶಾಲೆಯಂತ ಹೇಳ್ತಾರೆ ಸೊ ಮನೆಯಿಂದನೇ ನಮ್ಮ ಸಂಸ್ಕೃತಿ ಬೆಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಚಿಕ್ಕವರಿದ್ದಾಗಿಂದ ನಮಗೆ ದೊಡ್ಡವರಾಗೋವರ್ಗು ಯಾವ ಥರ ಸಂಸ್ಕೃತಿ ನಮಗೆ ತಂದೆ ತಾಯಿಗಳು ತಿಳಿಸಿಕೊಡ್ತಾರೆ ಸೊ ಅದ್ರ ಮೇಲೆ ನಮ್ಮ ಬೆಳವಣಿಗೆಗಳು ಇರುತ್ತೆ ಸೊ ಯಾವುದೇ ತಥರದ್ ದಸರಾ ಹಬ್ಬ ದಸರಾ ಹಬ್ಬ ನಾವು ಹೇಳಿದ ದಿನದವರ್ಗು ಮಾಡ್ತೇವೆ ಸೊ ಒಂದೊಂದು ದಿನ ಒಂದೊಂದು ದೇವರಿಗೆ ಪೂಜೆ ಮಾಡಿ ಸೊ ಒಂಬತ್ತು ದಿನ ನವಗ್ರಹ ನವದೇವತೆಗಳು ಅಂತ ಹೇಳ್ತಾರೆ ಸೊ ನವ ದೇವತೆಗಳು ಆದಮೇಲೆ ಒಂಬತ್ತನೇ ದಿನ ಸಂಸ್ಕಾರ ಸಂಹಾರ ಮಾಡ್ತಾಳೆ ಅಂತ ಹೇಳ್ತಾರೆ ಸೊ ಈ ಥರದ ಸಂಸ್ಕೃತಿಯೆನಾದ್ರು ಇನ್ನು ಕರ್ನಾಟಕದಲ್ಲಿ ನೆಲೆಯೂರಿದೆ ಸೊ ದಸರಾ ಬಂದ್ಬಿಟ್ಟು ಎಲ್ಲ ಈ ದಸರಾನಾ ನೋಡಲಿಕ್ಕೆ ಎಷ್ಟು ಕಡೆಯಿಂದ ದ್ ಜನಗಳು ಬರ್ತಾರೆ ಅಂದರೆ ಸೊ ಆನೆ ಮೇಲೆ ಅಂಬಾರಿ ಹೊತ್ಕೊಂಡು ಹೋಗೋದನ್ನ ನೋಡಲಿಕ್ಕೆ ಜನ ತುಂಬಾ ತುದಿಗಾಲಲ್ಲಿ ನಿಂತಿರ್ತಾರೆ ಸೊ ಅದೇ ಥರ ನಮಗೆ ತಂತ್ರಜ್ಞಾನ ತಂತ್ರಜ್ಞಾನ ಅಂದರೆ ರಿಸೆಂಟಾಗಿನೆ ಚಂದ್ರಯಾನಕ್ಕೆ ಒಂದು ಉಡಾವಣೆ ಮಾಡಿದ್ರು ನಕ್ಷೆಯನ್ನು ಚಂದ್ರಯಾನಕ್ಕೆ ಒಂದು ರಾಕೆಟ್ನ ಕಳಿಸಿದ್ರು ಸೊ ಉಡಾವಣೆ ಆದಮೇಲೆ ಅದ್ರದ್ದು ಎಲ್ಲ ನಿಯಂತ್ರಣ ಬಂದು ಬೆಂಗಳೂರು ಅಲ್ಲೇ ಇದೆ ಸೊ ಬೆಂಗಳೂರು ಇಸ್ರೋ ಸೆಂಟರಲ್ಲೇ ಇದೆ ಸೊ ಯಾವ ಥರ ಕರ್ನಾಟಕ ಮುಂದುವರೆದಿದೆ ಅಂದರೆ ಭೂಮಿಯಿಂದ ಚಂದ್ರನಯಾನಕ್ಕೆ ಕಳಿಸಿರೋ ಎಲ್ಲ ಮಷಿನ್ನು ಎಲ್ಲ ಕಂಟ್ರೋಲಿಂಗ್ ನಿಯಂತ್ರಣ ಬಂದು ಬೆಂಗಳೂರಿನಲ್ಲಿ ಇರೋ ರಿಸರ್ಚ್ ಸೆಂಟರ್ ಇಸ್ರೋ ರಿಸರ್ಚ್ ಸೆಂಟರ್ ಸೊ ಇದರಲ್ಲೇ ಇದೆ ಕಂಟ್ರೋಲಿಂಗ್ ಬಂದ್ಬಿಟ್ಟು ಸೊ ಈ ಥರ ಧಾರ್ಮಿಕ ಹಿಂಸೆ ಅಥ್ವ ತಂತ್ರಜ್ಞಾನ ಆಗಿರ್ಬೌದು ರಾಜಕೀಯ ಆಗಿರ್ಬೌದು ರಾಜಕೀಯ ಅನ್ನೋದು ತುಂಬಾ ಮುಂದುವರೆದಿದೆ ಸೊ ರಾಜಕೀಯದಲ್ಲಿ ಏನಿದೆ ನಾನು ಮುಂದು ನೀ ಮುಂದು ನೀನು ಮಾಡಿರೋ ಯೋಜನೆ ನಾನು ಮಾಡಿರೋ ಯೋಜನೆ ಸೊ ಈ ಥರ ಎಲ್ಲ ಮುಂದುವರ್ದಾಗಿ ಹೋಗಿಬಿಟ್ಟಿದೆ ಆಂಡ್ ಸಂಸ್ಕೃತಿ ಬಂದು ಇದು ಈಗಿರೋ ಸಂಸ್ಕೃತಿ ಯಾವ ಥರ ಇದೆ ಅಂದರೆ ಈಗ ಬೆಳೀತಾಯಿರೋ ಮಕ್ಳು ಮಕ್ಕಳಿಗೆ ಅವ್ರಿಗೆ ಈ ತಂದೆ ಯಾರು ತಾಯಿ ಯಾರು ಅಥ್ವ ಚಿಕ್ಕಮ್ಮ ಚಿಕ್ಕಪ್ಪ ಈ ಥರದ್ ಯಾವುದೇ ಸಂಸ್ಕೃತಿ ಇಲ್ಲ ಚಿಕ್ಕ ಹುಡುಗ್ರಿಗೆ ಇಗೊ ಸೊ ಅದನ್ನೆಲ್ಲ ನಾವು ಕಲಿಸ್ಲಿಕ್ಕೆ ನಮ್ಮಹತ್ರ ಸಂಸ್ಕೃತಿ ಇಲಾಖೆ ಇದೆ ಸೊ ಇದೆ ಥರ ನಮಗೆ ಎಲ್ಲ ಪ್ರೋಗ್ರಾಮ್ಸ್ನ ಮಾಡಿ ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡ್ಸೋದಾಗಿರ್ಬೌದು ಅಥ್ವ ಧಾರ್ಮಿಕದ ಬಗ್ಗೆ ಜಾಗೃತಿ ಮೂಡ್ಸೋದಾಗಿರ್ಬೌದು ಸೊ ಈ ಥರ ಅರ್ಥಶಾಸ್ತ್ರ ಆಗಿರ್ಬೌದು ಈ ಸಮಾಜದಲ್ಲಿ ಯಾವ ಥರ ಇದೆ ಅಂದರೆ ಲೈಕ್ ಬೆಳಿಯೋ ಮಕ್ಕಳಿಂದ ಹಿಡಿದು ಸೊ ಬೆಳೆದಿರೋರ್ಗು ಇನ್ನು ತಿಳುವಳ್ಕೆ ತುಂಬಾ ಇದೆ ತಿಳಿಬೇಕಾಗಿರೋದು ಅದೇ ಥರ ತಂತ್ರಜ್ಞಾನ ಅನ್ನೋದು ಈಗ ಚಿಕ್ಕ ಹುಡುಗರಿಂದನು ತಂತ್ರಜ್ಞಾನ ನಯ ಅವ್ರು ಅಳವಡಿಸ್ಕೊಳ್ತಾಯಿದಾರೆ ಸೊ ಚಿಕ್ಕ ಹುಡುಗ್ರಿಗೆ ಈಗ ಅಳ ಎಲ್ಲ ನಾವು ಕಲಿಸ್ಕೊಡ್ತಾ ಇರೋದು ಕೂಡ ತಂತ್ರಜ್ಞಾನನೇ ಸೊ ಇದೆಲ್ಲ ಮುಂದುವರ್ದಿದೆ ತುಂಬಾ ಮುಂದುವರೆದಿದೆ ಸೊ ಬೆಂಗ್ಲ್ ಎಲ್ಲೋ ಚಂದ್ರಯಾನದಲ್ಲಿ ಹೊಗಿರೋ ಯಂತ್ರಕ್ಕೆ ಇಲ್ಲಿಂದ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಅಂದರೆ ಸೊ ಎಷ್ಟು ಮುಂದುವರೆದಿದೆ ನಮ್ಮ ಕರ್ನಾಟಕ ತಂತ್ರಜ್ಞಾನದಲ್ಲಿ ಅನ್ನೋದು ಇಲ್ಲಿಂದ ತಿಳಿದ್ಬರತ್ತೆ ಸೊ ನಾನು ಒಂದುಸತಿ ರಿಸರ್ಚ್ ಸೆಂಟರ್ ಇಸ್ರೋ ಅವರು ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಕಾರ್ಯವನ್ನು ಆಯ ಆಯೋಜನೆ ಮಾಡಿದರು ಸೊ ಅದರಲ್ಲಿ ನಾನು ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗಿದ್ದೆ ಒಂದು ಪಿ ಎಸ್ ಎಲ್ ವಿ ಅಂತ ಪಿ ಎಸ್ ಎಲ್ ವಿ ಅನ್ನೋದು ಒಂದು ರಾಕೆಟ್ ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಇಸ್ರೋ ಬಗ್ಗೆ ನನಗೆ ಜ್ಞಾನ ಸಿಕ್ತು ಅಂದರೆ ಸೊ ಅಲ್ಲಿರೊ ಎಲ್ಲಿ ಯಾವ್ಯಾವ ಇಯರಲ್ಲಿ ಯಾವ್ಯಾವ ತರಹದ ಅಲ್ಲಿ ಉಡಾವಣೆಗಳಾಗಿದೆ ಯಾವ್ಯಾವ ಥರದ ಅವ್ರು ಯೋಜನೆ ಹಮ್ಮಿಕೊಂಡಿದಾರೆ ಈಗ ರೀಸೆಂಟಾಗಿ ಕೂಡ ಇನ್ನೊಂದು ಸೂರ್ಯಕ್ಕೆ ಒಂದು ರಾಕೆಟ್ನ ಲಾಂಚ್ ಮಾಡಿದ್ದಾರೆ ಸೊ ಅದೆಲ್ಲಾ ಕಂಟ್ರೋಲಿಂಗ್ ಬಂದು ನಮ್ಮ ಕರ್ನಾಟಕದಲ್ಲೇ ನಡಿತಾಯಿರೋದು ಸೊ ಈ ಥರ ತುಂಬಾ ಮುಂದುವರೆದಿದೆ ಇಲ್ಲಿ ಬಂದ್ಬಿಟ್ಟು ನಮಗೆ ತಂತ್ರಜ್ಞಾನ ಅನ್ನೋದು ಸಂಸ್ಕೃತಿ ಅನ್ನೋದು ಈಗಲೂ ನೋಡಿ ಸೊ ಕರ್ನಾಟಕದಲ್ಲಿ ಏನಂದರೆ ಸೀರೆ ಸೀರೆಗೆ ಎಷ್ಟು ಮಹತ್ವ ಕೊಡ್ತಾರೆ ಅದು ಸಂಸ್ಕೃತಿಗೆ ಎಷ್ಟು ಮಹತ್ವ ಕೊಡ್ತಾರೆ ಎಲ್ಲ ತರಹದ ಪೂರ್ವಜನ್ಮರು ಪೂರ್ವಿಕರು ಏನು ಮಾಡಿದ್ದಾರೆ ಸಂಸ್ಕೃತಿಯಾಗಿರ್ಬೌದು ಆಚರಣೆಗಳಾಗಿರ್ಬೌದು ಈ ತರಹದ್ದೆಲ್ಲ ಕಣ್ಣು ಇನ್ನು ಮುಂದುವರಿಸ್ತಾ ಹೋಗ್ತ ಇದ್ದಾರೆ ಸೊ ಈಗಲೂ ಅದು ಆ ಥರದ ಆಡು ಆಚರಣೆಗಳಾಗಿರ್ಬೌದು ಸೊ ಸಂಸ್ಕೃತಿಯಾಗಿರ್ಬೌದು ಇನ್ನು ಕರ್ನಾಟಕದಲ್ಲಿ ನೆಲೆ ಊರಿದೆ